ಸರ್ ನಮ್ಮ ಮನೆ ಡೈನಿಂಗ್ ಟೇಬಲ್ ತುಂಬ ಚೆನ್ನಾಗಿದೆ ತುಂಬ ನೀಟಾಗಿದೆ ಫಿನಿಷಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಮೇಲೆ ಚೆನ್ನಾಗಿ ಕೂತು ಊಟ ಮಾಡ್ಬೋದು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ ಚೇರ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಅದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ ಅದ್ರ ಮೇಲೆ ಕೂತು ಊಟ ಮಾಡೋಕ್ಕೂ ಖುಷಿಯಾಗುತ್ತೆ ಸೋ ನಮಗೆ ಡೈನಿಂಗ್ ಟೇಬಲ್ ತುಂಬ ಇಷ್ಟ ಆಯಿತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಮತ್ತೆ ಈ ಥರ ಇನ್ನೂ ಡೈನಿಂಗ್ ಟೇಬಲ್ಸ್ನ ಖರೀದಿ ಮಾಡ್ಲೇಬೇಕು ನಮಗೆ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು ಅಂಡ್ ನಾವು ಇದನ್ ತೊಗೊಂಡಿರೋದ್ರಿಂದ ನಮಗ್ ತುಂಬ ಖುಷಿಯಾಗ್ತಿದೆ ಇದ್ರ ಮೇಲೆ ಸ್ ಕೂತು ಊಟ ಮಾಡಿದರೆ ಸೋಫಾ ಮೇಲೆ ಕೂತು ಊಟ ಮಾಡೋ ಥರ ಫೀಲ್ ಆಗುತ್ತೆ ಈ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ ನಮಗ್ ತುಂಬ ಇಷ್ಟ ಆಯಿತು ಈ ಪ್ರಾಡೆಕ್ಟ್ ಥ್ಯಾಂಕ್ಸ್ ಫಾರ್ ಗೀವಿಂಗ್ ದಿಸ್